ನಮಸ್ತೆ ಹಾಂ ಹಾಂ ಹೌದು ಹೌದು ಹೇಳಿ

ಹಾಂ ಸರಿ ಹಾಂ ನಮ್ ಹಾಂ

ಸರಿ ನ ನಿಮ್ಮ ಮಗ ಶಿವಮೊಗ್ಗ ಕಾಲೇಜಲ್ಲಿ ಓದ್ತಿರೋದಲ್ಲವಾ ಓದಿರೋದಲ್ಲವಾ ಎಸ್ ಎಸ್ ಎಲ್ ಸಿನ ಹ್ಞೂ ಹಾಂ ಎಷ್ಟು ಅಂಕ ತಗೊಂಡಿದ್ದಾನೆ ಹಾಂ ಯಾವ ಸಬ್ಜೆಕ್ಟ್ ತಗೊಬೇಕು ಅಂತ ಮಾಡಿದ ಅಂದರೆ ಯಾವ ವಿಷಯವನ್ನ ತಗೊಬೇಕು ಅಂತ ಮಾಡಿದಾನೆ ಅವನು ಹೌದಾ ಸರಿ ನಮ್ಮದು ಚಿತ್ರದುರ್ ದುರ್ಗದ ಗೌರ್ಮೆಂಟ್ ಕಾಲೇಜು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಲ್ಲಿ ಊ ತುಂಬ ಚೆನಾಗಿದೆ ಎಲ್ಲ ಅಂದರೆ ಚಟುವಟಿಕೆಗಳು ತುಂಬ ಚೆನಾಗಿದೆ ಆಮೇಲೆ ಒಳ್ಳೆಯ ಒಳ್ಳೆಯ ಉಪಾಧ್ಯಾಯರು ಉಪಾಧ್ಯಾಯರು ಎಲ್ಲರು ತುಂಬ ಚೆನಾಗಿದಾರ್ ಇಲ್ಲಿ ನೀವು ಅರಾಮಾಗೆ ಬಂದು ನಮ್ಮ ಕಾ ಇದಕ್ಕೆ ಕಾಲೇಜ್ಗೆ ನೀವು ಅಡ್ಮಿಷ ಇದು ಮಗು ಮಗನನ್ನ ನೀವು ಸೇರಿಸ್ಬೋದು ಆಮೇಲೆ ಒಳ್ಳೆಯ ಒಳ್ಳೆಯ ಒಳ್ಳೆಯ ರೂ ಇದು ಆ ಆ ಕೊಠಡಿಗಳ್ ಇದಾವೆ ಆಮೇಲೆ ಒಳ್ಳೆಯ ಪರಿಸರ ಇದೆ ತುಂಬ ಚೆನಾಗಿದೆ ನೀವು ಒಂದು ಸರ್ತಿ ಭೇಟಿ ಮಾಡಿದರೆ ಒಳ್ಳೆಯದು ನಾನು ಫೋನಲ್ಲಿ ಹೇಳೋಕ್ಕಿಂತ ನಿಮಗೆ ನೀವೇ ಬಂದು ಇಲ್ಲಿ ಒಂದು ಸರ್ತಿ ಭೇಟಿ ಮಾಡಿದರೆ ನಿಮ್ಗೆ ಎಲ್ಲದ್ರ ಬಗ್ಗೆಯು ನಿಮ್ಗೆ ಮಾಹಿತಿ ಗೊತ್ತಾಗತ್ತೆ

ಚೆನಾಗಿದೆ ನಮ್ಮ ವಸತಿ ಕೊಠಡಿಗಳೆಲ್ಲ ತುಂಬ ಚೆನಾಗಿದೆ ಅದರಲ್ಲಿ ನಾವು ಹೇಳಿ ನಾವು ನಮ್ಮದನ್ನ ನಾವು ಚೆನಾಗಿದೆ ಅಂತನೆ ಹೇಳೋದಲ್ಲವಾ ಸೊ ನೀವು ಒಂದು ಸರ್ತಿ ಅದಕ್ಕೆ ನೀವು ಒಂದು ಸರ್ತಿ ಬಂದು ಇಲ್ಲಿ ನೋಡಿದರೆ ಒಳ್ಲೆಯದು ಅಂತ ನಮ್ಮ ಅಭಿಪ್ರಾಯ ನೀವು ಇದೆ ಇದೆ ಚೆನಾಗಿದೆ ಎಲ್ಲದು ಚೆನಾಗಿದೆ ಊಟ ಆಗಲಿ ಹಾಂ ಅಂದರೆ ಊಟನ ಯಾವಾಗಲೂ ಕೊಡೋವಾಗೆ ಚಪಾತಿ ರೊಟ್ಟಿ ರೈಸು ಇದು ಅನ್ನ ಸಾಂಬಾರು ಈ ಥರದೆ ಕೊಡ್ತೀವಿ ವಾರ್ದಲ್ಲಿ ಒಂದು ಸರ್ತಿ ಏನಾದರು ವಿಶೇಷವಾಗಿ ಮಾಡಿರ್ತೀವಿ ಹಾಂ ಒಂದು ಸರ್ತಿ ಬಂದು ಭೇಟಿ ಮಾಡಿ ಹಾಂ ಸರಿ ಧನ್ಯವಾದ